ಹಾಂ ಹಲೋ ಯಾನ ರಕ್ ನಾನು ರಕ್ಷಿತಾ ಒಂದು ಸಂಘ ಇದೆ ಅದರಲ್ಲಿ ನೀವು ಜನ ಬೇಕಾಗಿದಾರೆ ನೀವು ಸೇರ್ಬೋದಾ ಸರ್ ಸರ್ ಅದು ಧರ್ಮಸ್ಥಳ ಸ್ವಸಹಾಯ ಸಂಘ ನೀವು ಅದಕ್ಕೆ ಇಲ್ಲೇ ಸರ್ ಮನೆ ಹತ್ತಿರವೇ ನಮ್ಮ ಮನೆ ಇದೆಯಲ್ಲ ಸರ್ ಅಲ್ಲೇ ಮೀಟಿಂಗ್ ಮಾಡುದು ನಾವು ಸರ್ ವಾರ ವಾರ ಮಾಡ್ತೇವೆ ನಿಮಗೆ ನೀವು ವಾರಕ್ಕೆ ಒಂದು ಮೂವತ್ತು ರೂಪಾಯಿ ಕಟ್ಟಲಿಕ್ಕೆ ಇದೆ ಸರ್ ನಿಮಗೆ ಇದರಲ್ಲಿ ನಿಮ್ಮ ಹಾಂ ಹೌದು ಸರ್ ಉಳಿತಾಯ ಹಣ ಕಟ್ಟಲಿಕ್ಕೆ ನಿಮಗೆ ಕಟ್ಟಿದರೆ ನಿಮಗೆ ಒಳ್ಳೆಯ ಉಳಿತಾಯ ಕೂಡ ಆಗ್ತದಲ್ಲ ಸರ್ ನಿಮಗೆ ಇಷ್ಟಿಷ್ಟು ಅಂತ ವಾರಕ್ಕೆ ಮೂವತ್ತು ರೂಪಾಯಿ ನಿಮಗೆ ಹಾಗೆ ಕಟ್ತಾ ಹೋಗ್ಬೌದು ಸರ್ ನಿಮಗೆ ನಿಮಗೆ ಸರ್ ಖಾಲಿ ಒಂದು ಆಧಾರ್ ಕಾರ್ಡ್ ಬೇಕು ಸರ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿದ್ದು ಒಂದು ಫ್ರಂಟ್ ಪೇಜ್ ಜೆರಾಕ್ಸ್ ಬೇಕು ಸರ್ ಮತ್ತು ನಿಮ್ಮ ಪಾನ್ ಕಾರ್ಡ್ ಬೇಕು ಸರ್ ನಿಮಗೆ ಹತ್ತೊಂಬತ್ತು ವರ್ಷ ಆಗಿದೆ ಅಲ್ಲ ಸರ್ ನೀವು ಸೇರ್ಬೋದು ಹಾಂ ಸರ್ ಮತ್ತು ನಿಮಗೆ ಇದರಲ್ಲಿ ಸರ್ ನಿಮಗೆ ಸ್ಟಾಟಿಂಗ್ ಒಂದು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಸರ್ ಅದಕ್ಕೆ ನೀವು ಹೌದು ಸರ್ ವಾರಕ್ಕೆ ಕಟ್ಬೌದು ಹಾಂ ಹೌದೌದು ನಿಮ್ಮ ಕಟ್ಟಲಿಕ್ಕೆ ಸರ್ ನಿಮಗೆ ಒಂದು ನೀವು ವಾರಕ್ಕೆ ಐನೂರರಿಂದ ಎಷ್ಟು ಬೇಕಾದರೂ ಕಟ್ಬೌದು ಸರ್ ನಿಮಗೆ ವಾರಕ್ಕೆ ಕಂತು ನೀವು ಈಗ ಮೂರು ವರ್ಷ ತೆಕೊಂಡರೆ ಐನೂರು ರೂಪಾಯಿ ಕಟ್ಬೌದು ಸರ್ ಹಾಗೆ ನೀವು ಎರಡು ವರ್ಷ ತೆಕೊಂಡರೆ ನೀವು ಏಳ್ನೂರ ಐವತ್ತು ಕಟ್ಬೌದು ಸರ್ ಹಾಗೆ ಕಟ್ಟಿದ್ರೆ ನಿಮಗೆ ಬೇಗ ಹಣ ಮುಗೀತದೆ ಸರ್ ಮತ್ತೆ ನಿಮಗೆ ಅರ್ಜೆಂಟ್ ಏನಾದರೂ ಲೋನ್ ಬೇಕಾಗಿದೆ ಇನ್ನೊಮ್ಮೆ ಲೋನ್ ಬೇಕಾಗಿದ್ದರೆ ನಿಮ್ಮದು ಒಂದು ವರ್ಷಕ್ಕಿಂತ ಮುಂಚೆ ಕಟ್ಟಿ ಆಗಿದ್ದರೆ ಅರ್ಧ ಕಟ್ಟಿ ಆಗಿದ್ದರೆ ಮೆ ಇನ್ನೊಮ್ಮೆ ಲೋನ್ ಸಿಗ್ತದೆ ಸರ್ ತೆಗಿಬೋದು ಈಗ ಹಾಂ ಸರ್ ನಾಮಿನಿ ನಿಮ್ಮ ಯಾರಾದರೂ ತಂದೆ ತಾಯಿ ಅಣ್ಣ ತಂಗಿ ಹೀಗೆ ಯಾರನ್ನಾದರೂ ನಾಮಿನಿ ಮಾಡ್ಬೌದು ಸರ್ ನೀವು ಅದರಲ್ಲಿ ಇದು ಮಾಡ್ಬೌದು ನಿಮಗೆ ಅದ್ರಲ್ಲಿ ನಿಮಗೆ ಇನ್ನೊಮ್ಮೆ ಇನ್ಸೂರೆನ್ಸ್ ಕೂಡ ಮಾಡ್ಸಿ ಮಾಡಿ ಕೊಡ್ತೇವೆ ಸರ್ ನಿಮಗೆ ನೀವು ಉಳಿ ಸಾಲ ಕಟ್ತೀರಲ್ಲ ಸರ್ ಸಾಲದಲ್ಲಿ ನಿಮಗೆ ಅದು ಕಟ್ ಆಗ್ತಾ ಹೋಗ್ತದೆ ಸರ್ ಸರ್ ನೀವು ಬರುವ ಆದಿತ್ಯವಾರ ಬನ್ನಿ ಸರ್ ಅಲ್ಲಿ ನಾವು ನಿಮ್ಮನ್ನ ಜಾಯ್ನ್ ಮಾಡ್ತೇವೆ ಸರ್ ಹಾಂ ಹೌದು ಸರ್ ವಾರ ವಾರ ಅಂದರೆ ನಿಮಗೆ ತಿಂಗಳಿಗೊಂದು ನಾಲ್ಕು ಮೀಟಿಂಗ್ ಆದರೆ ನೀವೊಂದು ಎರಡು ಮೀಟಿಂಗ್ಗೆ ಬರ್ಬೌದು ಸರ್ ಆಯ್ತು ಬರ್ತೀರಲ್ಲಾ ಸರ್ ಹಾಂ ತ್ಯಾಂಕ್ ಯು ಸರ್